ಕ್ರೀಡೆ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ದಿನಾಲೂ ಆಟ ಆಡುವುದು ಸಾಮಾನ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ರೋಗಕ್ಕೆ ಒಳಗಾಗುತ್ತಾರೆ ಅಷ್ಟೇ ಅಲ್ಲದೆ ದಿನಾ ವ್ಯಾಯಾಮ ಮಾಡುವವರಿಗೆ ಕೂಡ ಕಡಿಮೆ ರೋಗಗಳು ಬರ್ತವೆ ಆಟ ಆಡುವವರ ದೇಹ ಹಾಗೂ ಎಲುಬುಗಳು ಗಟ್ಟಿ ಇರ್ತದೆ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಈ ರೀತಿಯ ಆಟ ಆಡುವಾಗ ಮೈದಾನದಲ್ಲಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಇರೋದರಿಂದ ಅವರ ಕೈ ಕಾಲುಗಳು ಗಟ್ಟಿಮುಟ್ಟಾಗಿ ಇರ್ತದೆ ಹಾಗೆ ಓಡಾಡುವುದರಿಂದ ಅವರ ದೇಹಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತದೆ ಇದರಿಂದ ರಕ್ತನಾಳಗಳು ಅಗಲವಾಗಿ ಅವರಿಗೆ ಹೃದಯ ಹೃದಯದ ಕಾಯಿಲೆ ಬರೋದಿಲ್ಲ ಮೈದಾನಗಳಲ್ಲಿ ಆಡುವವರೇ ಹೆಚ್ಚಿನ ಪ್ರಮಾಣದಲ್ಲಿ ಬೆವರೋದರಿಂದ ಅವರಿಗೆ ಚರ್ಮರೋಗ ಬರುವುದಿಲ್ಲ ಮತ್ತು ಅವರು ಹೆಚ್ಚು ಚಟುವಟಿಕೆಯಿಂದ ಇರೋದರಿಂದ ಅವರ ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಅವರ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರ್ತದೆ ಹೊರಗಡೆ ಆಟ ಆಡುವವರು ಬಿಸಿಲಲ್ಲಿ ಆಡೋದರಿಂದ ಅವರಿಗೆ ವಿಟಮಿನ್ ಡಿ ಜಾಸ್ತಿ ಸಿಗುತ್ತದೆ ಇದರಿಂದ ತೈರಾಯಿಡ್ ಸಮಸ್ಯೆ ಬರೋದಿಲ್ಲ ಮತ್ತು ಅವರು ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಡೋದರಿಂದ ಅವರ ಅಸ್ತಮಾದ ಸಮಸ್ಯೆ ಬರೋದಿಲ್ಲ ಅಷ್ಟೇ ಅಲ್ಲದೇ ಅಂತಹ ಉಸಿರಾಟದ ಸಮಸ್ಯೆ ಇದ್ದರೆ ಅವರದು ಅದು ಕಡಿಮೆ ಆಗ್ತದೆ ದಿನಾಲೂ ಆಟ ಆಡುವವರಿಗೆ ರಾತ್ರಿ ಹೆಚ್ಚಾಗಿ ನಿದ್ದೆ ಬರುತ್ತೆ ಇದು ಅವರಿಗೆ ತಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ಕೊಡಲಿಕ್ಕೆ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೇ ಚೆಸ್ ಈ ರೀತಿಯ ಆಟ ಆಡುವವರ ಮೆದುಳು ಚುರುಕಾಗಿ ಇರ್ತದೆ ಅದು ಅವರಿಗೆ ವಿವಿಧ ಸನ್ನಿವೇಶದಲ್ಲಿ ಒಳ್ಳೆಯ ನಿರ್ಧಾರ ತಗೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ ಹೀಗೇ ಕ್ರೀಡೆ ಮನುಷ್ಯನ ಜೀವನದಲ್ಲಿ ಅವನ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುತ್ತದೆ